ರೈತರು ಯಾವಾಗಲೂ ಮಳೆಯ ಮೇಲೆ ಅವಲಂಬಿತವಾಗಿರುತ್ತಾರೆ ಮಳೆ ಏನಾದರೂ ಕೈ ಕೊಟ್ಟು ಬೆಳೆ ಎಲ್ಲ ನಾಶ ಆಗಿ ರೈತರು ಸಾಲ ಮಾಡ್ಕೊಂಡಾಗ ಬೆಳೆ ಎಲ್ಲ ಹಾಳಾದಾಗ ನಮಗಿರುವ ಪರ್ಯಾಯ ಅಂದರೆ ನಾವು ಗೌರ್ಮೆಂಟ್ ಹತ್ರ ಹೋಗಿ ನಮಗಾಗಿರೋ ನಷ್ಟನ ತುಂಬಿಕೊಡ್ಬೇಕು ಅಂತ ಕೇಳ್ಕೋತೀವಿ ನಮಗೆ ತುಂಬ ನಷ್ಟವಾಗಿದೆ ನಮಗೇನಾದರೂ ಪರಿಹಾರ ಕೊಡ್ರಿ ಅಂತ ಕೇಳ್ತೀವಿ ಮಳೆ ಬಾರದ ಕಾರಣ ನಮ್ಮ ನಮಗೆ ತಿನ್ಲಿಕ್ಕೆ ಊಟ ಏನು ಇರುವುದಿಲ್ಲ ಇದು ಗೌರ್ಮೆಂಟ್ ಹತ್ರ ನಾವು ಹೋಗಿ ಏನಾದರೂ ಪರ್ಯಾಯ ಕೇಳ್ತೀವಿ ಇದರ ಬಗ್ಗೆ ರೈತರಿಗೆ ತುಂಬ ಹಾನಿ ಉಂಟಾಗಿದೆ ಮಳೆ ಬಾರದ ಕಾರಣ ಅವರು ಹೊಲದಲ್ಲಿರೋ ಬೆಳೆ ಎಲ್ಲ ನಾಶವಾಗಿದೆ ಇದನ್ನೆಲ್ಲಾ ಈ ಕಷ್ಟ ಎಲ್ಲ ಅವರು ತುಂಬಿ ಪರಿಹರಿಸ್ಬೇಕು ನಷ್ಟ ಎಲ್ಲ ತುಂಬಿಕೊಡ್ಬೇಕು ಅಂತ ಗೌರ್ಮೆಂಟ್ ಹತ್ರ ಹೋಗಿ ರೈತರು ಕೇಳ್ಕೋತಾರೆ ಇದರಿಂದ ತುಂಬನೇ ಉಪಯೋಗವಾಗುತ್ತದೆ ರೈತರಿಗೆ